ಶರ್ಟ್ಗಳು ಟ್ರೆಂಡ್ಗಳ ಪ್ರಕಾರ ಚೇಂಜ್ ಆಗ್ತಾಯಿರುತ್ತೆ ಮತ್ತೆ ನಾವು ಇವಾಗ ತಗೊಂಡಿರೋ ಶರ್ಟ್ಗಳು ಇವಾಗ ಹಾಕ್ಕೋತೀವಿ ಒಂದು ತಿಂಗಳು ಆಮೇಲೆ ತಿರ್ಗ ಹೊಸ ಟ್ರೆಂಡ್ ಬರುತ್ತೆ ತಿರ್ಗ ನಮಗೆ ಹಾಕೊಳ್ಳೋಕ್ಕೆ ಬೇಜಾರು ಆಗುತ್ತೆ ಈ ರೀತಿ ಶರ್ಟ್ಗಳು ತಗೊಂಡಾಗ ಬೇಜಾರಾಗುತ್ತೆ ನಮಗೆ ಮತ್ತೆ ಶರ್ಟ್ಗಳನ್ನ ನಾವು ಎಲ್ಲ ಕಡೆನೂ ಏನು ಜಾಸ್ತಿ ನಾವು ಹಾಕೊಳ್ಳೋಕ್ಕೆ ಆಗಲ್ಲ ಇವಾಗ ನಾವು ಯಾವುದರ ಫಾರ್ಮಲ್ಸ್ ಮೇಲೆ ನಾವು ಈ ಬ್ಲೇಝರ್ ಮೇಲೆ ಹಾಕ್ಕೋಬೇಕು ಒಳಗಡೆ ಹಾಕ್ಕೋಬೇಕೆಂದ್ರೆ ನಮಗೆ ಶರ್ಟ್ ಆಗಲ್ಲ ಆದರೆ ಈಗ ಅದಕ್ಕೆ ಫಾರ್ಮಲ್ ಶರ್ಟೆ ತಗೊಳ್ಬೇಕು ನಾವು ಕ್ಯಾಶುಯಲ್ ಶರ್ಟೆಲ್ಲ ಹಾಕೊಳ್ಳೋಕ್ಕೆ ಆಗಲ್ಲ ಮತ್ತೆ ವಾವ ಈಗ ಆಲ್ಮೋಸ್ಟ್ ಎಷ್ಟೊಂದು ಒಂದು ನೈನ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಶರ್ಟ್ಗಳೆಲ್ಲ ಒಂದು ಒಂದು ವಾಶ್ ಎರಡು ವಾಶ್ ಮಾಡಿದ ತಕ್ಷಣನೇ ಅದು ಎಲ್ಲ ಶರ್ಟು ಕಲರೆಲ್ಲ ಶೇಡ್ ಆಗ್ಬಿಡುತ್ತೆ ಇಲ್ಲಅಂದರೆ ಒಂಥರ ಎಲ್ಲ ಬಟ್ಟೆ ಬಟ್ಟೆ ಬಟ್ಟೆಯೆಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ ಈ ರೀತಿ ಬೇಗ ಜಾಸ್ತಿ ವಾಶ್ ಮಾಡಿದಷ್ಟು ಹಾಳಾಗೋಕ್ಕೆ ಸ್ಟಾರ್ಟಾಗತ್ತೆ ಆ ಶರ್ಟ್ಗಳು ಇದೊಂದು ಅದ್ರದ್ದು ಬೇಜಾರಾಗುತ್ತೆ ನಮಗೆ ಮತ್ತೆ ಇನ್ನೊಂದು ಏನೆಂದ್ರೆ ಒಂದೇ ಶರ್ಟು ಜಾಸ್ತಿ ಯೂಸ್ ಮಾಡ್ದಂಗೆ ಯೂಸ್ ಮಾಡ್ದಂಗೆ ಯೂಸ್ ಮಾಡ್ದಂಗೆ ಒಂತ ಶ್ರಿಂಕ್ ಆಗುತ್ತೆ ಇಲ್ಲಾಂದ್ರೆ ಒಂಥರ ಎಕ್ಸ್ಟೆಂಡ್ ಆಗೊ ಥರ ಆಗುತ್ತೆ ಒಂದೊಂದು ಶರ್ಟು ಶ್ರಿಂಕ್ ಆಗ್ಬಿಡುತ್ತೆ ಇಲ್ಲ ಒಂದೊಂದು ಶರ್ಟು ಎಕ್ಷಟೆಂಡಾಗಿ ಲೂಸ್ ಆಗ್ಬಿಡುತ್ತೆ ಮತ್ತೆ ಸ್ವಲ್ಪ ಸೆಕೆ ಬಂದ ತಕ್ಷಣನೆ ಜಾಸ್ತಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸೆಕೆ ಆ ಜಾಸ್ತಿ ಆದಾಗ ಎಲ್ಲ ವೈಟ್ ವೈಟ್ ಮಾರ್ಕ್ ಆಗ್ಬಿಡುತ್ತೆ ಶರ್ಟ್ ಮೇಲೆಲ್ಲ ಈ ರೀತಿ ಇದಾಗುತ್ತೆ ಮತ್ತು ಕಂಫರ್ಟೆಬಲಾಗಿ ಕಂಫರ್ಟೆಬಲಾಗಿರಲ್ಲ ಒಂದೊನ್ ಟೈಮ್ ಸೆಕೆ ಬೇಸಿಗೆಗಾಲದಲೆಲ್ಲ ಹಿಂಸೆ ಆಗುತ್ತೆ ಶರ್ಟ್ ನಮಗೆ ಹಾಕೊಳ್ಳೋಕ್ಕೆ ಈ ರೀತಿ ಬೇಜಾರಾಗುತ್ತೆ ಶರ್ಟ್ನ ಈ ಬೇಸಿಗೆಕಾಲದಲ್ಲೆಲ್ಲ ನಮಗೆ ಹಾಕ್ಕೊಂಡ್ರೆ